ನನ್ನ ಬಾಲ್ಯ ರೀತಿ ಬಹಳಷ್ಟು ಚೆನ್ನಾಗಿತ್ತು ಏಕೆಂದರೆ ನಾನು ಚಿಕ್ಕ ಹುಡ್ಗನಿಂದ ಇಂದನೂ ಇಲ್ಲೆಲ್ಲ ಆಟಾಡ್ಕೊಂಡು ಓಡಾಡ್ಕೊಂಡು ಆರಾಮಾಗಿ ಇದ್ದೆ ಹ್ಞೂ ನಮ್ಮದು ದೊಡ್ಡ ಫ್ಯಾಮಿಲಿ ಜೊಯಿಂಟ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಯಲ್ಲಿ ಜಾಸ್ತಿ ಜನ ಇರೋದರಿಂದ ಹಾಂ ನಮಗೆ ಯಾವಗ್ಲೂ ಅಣ್ಣ ತಮ್ಮಂದಿರು ಅತ್ತೆ ಮಕ್ಕಳು ಮಾವನ ಮಕ್ಕಳು ಎಲ್ಲ ಇರೋರು ನಾವು ಊರ ತುಂಬ ಜಾಸ್ತಿ ಓಡಾಡ್ಕೊಂಡೆ ಇದ್ದವು ನಮ್ಮ ತಾತನೂ ಒಳ್ಳೆ ಹೆಸರು ಮಾಡಿತ್ತು ಅಂದರೆ ಅಂದರೆ ಸ್ವಲ್ಪ ಬಡತನ ಇತ್ತು ಅಂದರೆ ಅಂತ ಏನು ಶ್ರೀಮಂತರೇನಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ದುನುನೇ ಆದರೂ ಬಾಲ್ಯದಲ್ಲಿ ನಮ್ಮ ಸ್ನೇಹಿತರು ಸಕತ್ ಇದ್ದರೂ ಸಕತ್ ಜನ ಇದ್ದರೂ ಏರಿಯಾದಲೆಲ್ಲ ನಮಗೆ ಗೊತ್ತಿರೋರು ಅಂದರೆ ನಮ್ಮನ್ನೆಲ್ಲ ಒಳ್ಳೆ ರೆಸ್ಪೆಕ್ಟ್ ಮಾಡೋರು ಅಂದರೆ ನಾನು ನೋಡೋಕೆ ಒಳ್ಳೆ ಚೆನ್ನಾಗಿ ಇದ್ದೆ ಅಂತ ಅಂದ್ಬಿಟ್ಟು ಎಲ್ಲ ಎತ್ಕೊಂಡು ಓಡಾಡೋರು ಹಾಗೂ ಬಹಳಷ್ಟು ನನಗೆ ಪ್ರೀತಿ ವಾತ್ಸಲ್ಯಗಳನ್ನ ಜಾಸ್ತಿ ನೀಡ್ತಾಯಿದ್ದರು ಬಾಲ್ಯದಲ್ಲಿ ಬಹಳ ಅಂಗಡಿಗಳು ಹೋಗಿವೆ ಆರಾಮಾಗಿ ಯಾವ ಯಾರೇ ಹೇಳಿದರು ನಮ್ಮ ಏರಿಯಾದಲ್ಲಿ ಎಲ್ಲ ಕೆಲಸ ನಾನೇ ಮಾಡ್ತದ್ನವೇ ಚಿಕ್ಕ ವಯಸ್ನಲ್ಲಿ ಏನು ತೊಗೊಂಡ್ಬರ್ಬೇಕಂದ್ರೂ ಕೊಡಿ ಆಂಟಿ ಅದು ಕೊಡಿ ಇದು ಕೊಡಿ ನಾನೇ ತಗೊಂಡ್ಬರ್ತೀನಿ ಹಾಗೆ ಹೀಗೆ ಅಂತ ಹೋಗಿ ತಗೊ ಬರುವೆ ಸಾಕಷ್ಟು ಆಕ್ಟಿವ್ ಆಗಿರ್ತಿದ್ದೆ ಚಿಕ್ಕ ಸ್ಕೂಲ್ಗಳಿಗೆ ಹೋಗ್ಬೇಕಾದ್ರೂ ಸಕತ್ತು ಆಟದಲ್ಲಿ ಸಕತ್ತು ಇಷ್ಟ ಇತ್ತು ನನಗೆ ಆಟಗಳು ಆಡೋದು ಅದ್ರಲ್ಲಿ ಯಾವಾಗಲೂ ನಾನು ಫಸ್ಟ್ ಬರ್ತಾಯಿದ್ದೆ ಯಾವುದೇ ಗೇಮ್ ಆಗಿರ್ಬೋದು ಅದರಲ್ಲೆಲ್ಲ ನಾನು ಫಸ್ಟ್ ಬರ್ತಾಯಿದ್ದೆ ಓದೋದರಲ್ಲಿ ಪರ್ವಾಗಿಲ್ಲ ಮಿನಿಮಮ್ ಅವರೇಜ್ ಒಂದು ಐವತ್ತು ಅರ್ವತ್ತು ಅರ್ವತ್ತು ಎಪ್ಪತ್ತು ಪರ್ಸೆಂಟ್ ತಗೊಳ್ತಾಯಿದ್ದೆ ಅವಾಗೆಲ್ಲ ಎ ಎ ಎ ಬಿ ಪ್ಲಸ್ಸು ಬಿ ಈ ಥರ ಗ್ರೇಡಲ್ಲೇ ಇರ್ತಾಯಿದ್ದೆ ಅಂದರೆ ನನ್ನ ಬಾಲ್ಯ ಬಹಳಷ್ಟು ಚೆನ್ನಾಗಿತ್ತು ಚಿಕ್ಕ ಹುಡುಗ್ರು ಜೊತೆಯಿಂದ ಆಟಡ್ಬೇಕಾದ್ರೆ ಅವರ ಜೊತೆಯೆಲ್ಲ ಏರಿಯಾ ತುಂಬ ಹುಡುಗ್ರು ಇರೋರು ಲಗೋರಿ ಬುಗುರಿ ಹಾಗೂ ಇಲ್ಲಿ ನಮ್ಮದು ಚಿಕ್ಕಬಳ್ಳಾಪುರ ಆಗಿರೋದರಿಂದ ಇಲ್ಲೆಲ್ಲ ಬರಿ ದಾಳಿಂಬೆ ಹಣ್ಣು ಅವು ಇವು ತಿಂದ್ಕೊಂಡು ಅಲ್ಲಿ ಇಲ್ಲಿ ತೋಟದೊಳ್ಗೆ ಹೋಗಿ ಮಲ್ಕೊಂಡು ಬಿಡ್ತಿದ್ವು ದ್ರಾಕ್ಷಿ ತೋಟ ಅಲ್ಲಿ ಇಲ್ಲಿ ಮಲ್ಕೊಂಡು ಬಿಡ್ತಿದ್ವು ಹೋಗಿ ಅಲ್ಲೆಲ್ಲ ತಿನ್ಕೊಂಡು ಆರಾಮಾಗಿ ಇದ್ದೆವು ಯಾರು ಕೇಳ್ತಾಯಿರ್ಲಿಲ್ಲ ಅಷ್ಟೊಂದು ಅಲ್ಲೆಲ್ಲ ಕೆಲಸ ಮಾಡಿಸೋರು ಹಾಗೂ ಹೀಗೂ ನೋಡಪ್ಪ ಚಿಕ್ಕ ಹುಡುಗರು ಅಲ್ವಾ ನಾವು ಅವಾಗ ಹೋಗಪ್ಪ ಮೋಟ್ರ್ ಆನ್ ಮಾಡಿ ಬಾ ಅದು ಮಾಡು ಬಾ ಇದು ಮಾಡು ಬಾ ಅಂತ ಅನ್ನೋರು ಈ ಥರ ಚೆನ್ನಾಗಿತ್ತು ನನಗೆ ಇನ್ನೂ ಬಹಳಷ್ಟು ನೆನ್ಪಿರೋದು ಅಂತ ಅಂದರೆ ನಾನು ಬಾಲ್ಯದಲ್ಲಿ ಇದ್ದಾಗ ನಾನು ಏನಪ್ಪಾ ಎರಡನೇ ಕ್ಲಾಸ್ನಲ್ಲಿ ಇದ್ದಾಗ ಒಂದು ರನ್ನಿಂಗ್ ರೇಸ್ ಫೋರ್ ಹಂಡ್ರೆಡ್ ಮೀಟರ್ ಅಲ್ಲಿ ಫಸ್ಟ್ ಪ್ರೈಜ್ ಬಂದಿತ್ತು ಹಾಗೆ ಇದರಲ್ಲಿ ಓದೋದ್ರಲ್ಲೂನು ಇಡೀ ಕಾಲೇಜಿಗೇನೇ ಸ್ಕೂಲ್ಗೆನೆ ಎರಡನೇ ಸ್ಥಾನ ಬಂದಿತ್ತು ಅದಕ್ಕೆ ನಮ್ಮ ತಾತನೋರು ಒಂದು ಸೈಕಲನ್ನ ಕೊಡಿಸಿದ್ರು ನನಗೆ ಅದು ಬಹಳಷ್ಟು ಮೆಮೊರಿ ನನಗೆ ಅದ್ರ ಜೊತೆಗೆ ನನಗೆ ಬಹಳಷ್ಟು ನೆನಪಿರೋದಂತಂದರೆ ನಮ್ಮ ತಾತನೋರು ನನ್ನ ಸಕ್ಕತ್ ಇಷ್ಟ ಪಡೋರು ಅವರು ತೀರಿಕೊಂಡಾಗ ಬಹಳಷ್ಟು ನನಗೆ ಬೇಜಾರು ಆಯಿತು ವಿಶೇಷವಾದ್ದು ಅಂದರೆ ನನಗೆ ಅದೇನೇ ನಮ್ಮ ತಾತನೋರು ಸೈಕಲ್ ಕೊಡಿಸಿದ್ದು ಅದು ಬಿಟ್ಟರೆ ಆ ಥರ ಏನು ಇರಲಿಲ್ಲ ಹುಣಸೇಹಣ್ಣು ತಿಂದಿದ್ದು ಗೋಲಿ ಆಡ್ತಿದ್ದೆವು ಈ ಥರ ಎಲ್ಲ ಆಟಗಳ್ನೆಲ್ಲ ಆಡಿದ್ದೆವು ಈ ಥರ ವಿಶೇಷವಾಗಿತ್ತು ನನ್ನ ಬಾಲ್ಯ ಎಲ್ಲ